ಶಿಕ್ಷಣ ಪಡೆಯೋದು ಹೇಗೆ ನಮ್ಮ ಬದುಕಿನಲ್ಲಿ ಹೇಗೆ ಸಹಾಯ ಮಾಡುತ್ತೆ ಶಿಕ್ಷಣ ಅಂತಂದರೆ ಶಿಕ್ಷಣ ತುಂಬ ಅತ್ಯಮೂಲ್ಯವಾದದ್ದು ಯಾಕಪ್ಪ ಏನಪ್ಪ ಅಂತಂದರೆ ಶಿಕ್ಷಣ ಇಲ್ದಲೆ ನಾವಿಲ್ಲ ನಾವು ಒಬ್ಬೊಬ್ಬ ವ ಹಳೆ ಕಾಲದಲ್ಲು ಸಹ ಕುವೆಂಪುರವ್ರು ಅಂಬೇಡ್ಕರವ್ರು ಎಂತೆಂಥ ಪುಸ್ತಕಗಳನ್ನು ಬರೆದಿಟ್ಟಾರೆ ಅದರಲ್ಲೆಲ್ಲ ನಾವು ಓದಿ ಸ್ವಲ್ಪನಾದರು ತಿಳಕೊಂಡ್ರೆ ಎಷ್ಟೆಲ್ಲ ನಮಗೆ ಅತ್ಯಮೂಲ್ಯವಾದ ಶಿಕ್ಷಣ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ ಕಷ್ಟಗಳನ್ನು ನಾವು ಎದುರಿಸೋಕಾಗ್ಲಿ ಸುಖನಾಗಲಿ ಯಾವುದೇ ಆಗಲಿ ನಾವು ಓದಿದರೆ ಮಾತ್ರ ನಮ್ಮ ಜೀವನದಾಗೆ ನಾವು ಚೆನ್ನಾಗಿರ್ತೀವಿ ಚೆನ್ನಾಗಿ ಬಾಳ್ತೀವಿ ಈಗ ಶಿಕ್ಷಣ ಇಲ್ಲ ಅಂತಂದರೆ ಏನು ಇಲ್ಲ ಒಂದು ಕೆಲಸನು ಕೊಡಲ್ಲ ಎಲ್ಲಿ ಹೋದ್ರು ಒಂದು ಗ್ರಾಮ ಪಂಚಾಯ್ತಿಗೆ ಹೋದ್ರು ಎಸ್ ಎಸ್ ಎಲ್ ಸಿ ಮಾಡಿರಬೇಕು ಒಂದು ಐದನೆ ಕ್ಲಾಸಾಗಲಿ ಓದಿರ್ಬೇಕು ಅಟ್ಲೀಸ್ಟ್ ನಾವು ಏನೇ ಮಾಡ್ಬೇಕಂದ್ರು ಓದಿರಬೇಕು ಇವಾಗೆಲ್ಲ ಎಷ್ಟೆಷ್ಟೋ ಚೆನ್ನಾಗಿರೋದು ಇದೆ ಅದನ್ನೆಲ್ಲ ನೋಡ್ಕೊಂಡು ನಾವು ಅಂತೇಳಿ ನಾವು